ಕೃಷಿ ಬಗ್ಗೆ ಹೇಳ್ಬೇಕಂತಂದರೆ ಕೃಷಿ ನಮ್ಮ ಭಾರತದ ಬೆನ್ನೆಲುಬು ಅಂತ್ಹೇಳಿ ಹೇಳ್ಬೋದು ನಮ್ಮ ಭಾರತ ದೇಶದ ಬೆನ್ನೆಲುಬು ಯಾವುದು ಅಂತಂದರೆ ರೈತ ಕೃಷಿ ಕೃಷಿಯಿಂದನೆ ಇಲ್ಲಿ ಎಪ್ಪತ್ತು ಪರ್ಸಂಟ್ ಜನ ಇಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ಕೃಷಿನೇ ಅವಲಂಬಿತವಾಗ್ಯಾರ ಕೃಷಿಯ ಮೆಚ್ಚಿನ ವಿಷಯಗಳು ಅಂತಂದರೆ ಏನು ಹೇಳ್ಬೇಕಂತಂದರೆ ಕೃಷಿನೇ ಒಂದು ಮೆಚ್ಚಿನ ವಿಷಯ ಮತ್ತೇನು ಕೃಷಿಯ ಮೆಚ್ಚಿನ ವಿಷಯಗಳು ಅಂತಂದು ಹೇಳ್ಬೌದು ಅಂತಂದ್ರೆ ಇಲ್ಲಿ ಕೃಷಿಯಲ್ಲಿ ಏನೇನು ಬೇಕಾಗ್ತಾವು ಇಳುವರಿ ಜಾಸ್ತಿ ಪಡ್ಕೊಬೇಕು ಅಂತಂದರೆ ಏನೇನು ಬೇಕಾಗ್ತಾವು ಯಾವ ಗೊಬ್ಬರ ಹಾಕಿದರೆ ಹೆಚ್ಚು ಇಳುವರಿ ಬರ್ತೈತಿ ಯಾವ ಗೊಬ್ಬರ ಹಾಕಿದ್ದರೆ ಯಾವ ಗೊಬ್ಬರ ಹಾಕಿದ್ರೆ ನಮ್ಗೆ ಜಾಸ್ತಿ ಇಳುವರಿಯನ್ನ ಪಡ್ತೈತೆ ಅಂತ್ಹೇಳಿ ಹೇಳ್ಬೋದು ಅಂತ್ಹೇಳಿ ಹೇಳ್ಬೋದು ಕೃಷಿಯ ಒಂದು ಭಾರತದ ಬೆನ್ನೆಲುಬು ರೈತ ರೈತ ಚಲೋ ಇದ್ದಂತಂದ್ರೆ ನಮ್ಮ ಭಾರತ ದೇಶ ಆರ್ಥಕವಾಗಿ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಆಗ್ತೈತಿ ಅಂತ್ಹೇಳಿ ಹೇಳ್ಬೋದು ಕರ್ನಾಟಕ ಒಳಗೆ ಕೃಷಿಯನ್ನ ಜಾಸ್ತಿ ಅವಲಂಬಿತ ಅವ್ರು ಆಗ್ಯಾರ ಅಂತ್ಹೇಳಿ ಹೇಳ್ಬೋದು ಕೃಷಿಯನ್ನ ಭಾರತದಲ್ಲಿಯೇ ಎಪ್ಪತ್ತು ಪರ್ಸಂಟ್ ಅವಲಂಬಿತಾಗ್ಯಾರ ಅದ್ರ ಒಳಗೆ ಹೆಚ್ಚಿಗೆ ವಿಷಯ ಅಂತಂದ್ರ ಬ ಕರ್ನಾಟಕ ಒಳಗುನು ಕೃಷಿ ಜಾಸ್ತಿ ಅವಲಂಬಿತವಾಗ್ಯಾರ ಅಂತ್ಹೇಳಿ ಹೇಳ್ಬೋದು ನಾವು ಬದುಕಬೇಕು ಅಂತಂದ್ರೆ ನಮಗೆ ಆಹಾರ ಬೇಕು ಆಹಾರ ಬೇಕಂತ ಅಂದರೆ ಎಲ್ಲಿ ಸಿಕ್ತೈತಪ್ಪ ಏನು ರೊಕ್ಕ ಕೊಟ್ಟು ಎಲ್ಲಿ ಇಳ್ಕೊಂಡ ಮ್ಯಾಗಿಂದ ಎಲ್ಲಾರು ಸಿಗ್ತಾವೆನ ಇಲ್ಲ ಅದ್ಕ ಭೂಮಿಯಲ್ಲಿ ಯಾರ ಬಿತ್ತನೆ ಮಾಡಿ ಬೆಳಿತರಲ್ಲ ಅಲ್ಲಿದಿಂದಲೇ ನಮಗೆ ಸಿಗ್ತೈತಿ ಕೃಷಿ ನಮ್ಮ ಭಾರತದ ಬೆನ್ನೆಲುಬು ರೈತ ನಮ್ಮ ಭಾರತದ ಬೆನ್ನೆಲುಬು ಅಂತ್ಹೇಳಿ ಹೇಳ್ಬೋದು ಕೃಷಿಯಲ್ಲಿ ಹೆಚ್ಚಿಗೆ ಇಳುವರಿ ಪಡ್ಕೊಬೇಕು ಅಂತಂದ್ರೆ ನಮ್ಮ ಹೆಚ್ಚಿಗೆ ಸಾವಯುತವಾದ ಗೊಬ್ಬರವನ್ನ ಹಾಕಬೇಕು

ಅದು ಏನಾಗ್ತೈತಿ ಅದು ಆರೋಗ್ಯಕ್ಕ ಹಾನಿಯನ್ನ ಉಂಟು ಮಾಡ್ತೈತಿ ಅದ ಸಾವಯವ ಆಗ್ವಿ ಒಂದು ಮೆಂತೆ ಬೀಜ ಇವತ್ತು ಹಾಕಿದೇವಿ ಅಂತಂದ್ರ ಒಂದ ಫಿಫ್ಟೀನ್ ಡೇಸ ಒಂದು ಹದಿನೈದು ದಿನ ಇಪ್ಪತ್ತು ದಿನ ಅದು ಬೇಕಾಗ್ತೈತಿ ಅಂತ್ಹೇಳಿ ಹೇಳ್ಬೋದು ಆ ಥರ ಸಾವಯವವಾಗಿ ಬೆಳ್ದಂಥ ಆಹಾರವನ್ನ ನಾವು ಸ್ವೇ ಸೇವನೆ ಮಾಡಿದ್ರೆ ನಮ್ಮ ಆರೋಗ್ಯ ಒಳ್ಳೆಯದಾಗಿ ಇರ್ತೈತಿ ಅಂತ್ಹೇಳಿ ಹೇಳ್ಬೋದು ಕೃಷಿಯಲ್ಲಿ ನಮ್ಮ ಮೆಚ್ಚಿನ ಅಂಶಗಳು ಯಾವ ಯಾವ ಅಂತಂದ್ರ ನೀರಾವರಿ ಅಂಶ ನೀರು ಇದ್ರ ಬೆಳಿತ ಅಂದ್ರೆ ಬರ್ತೈತಿ ಅಂತ್ಹೇಳಿ ಹೇಳ್ಬೋದು ನಿರ್ಲಿಂದ ಜಾಸ್ತಿ ಅನ್ನ ಬೆಳೆಯನ್ನ ಬೆಳಿಬೋದು ಅಲ್ಲಿ ನೀರಾ ಅಂಶ ಸಿಗಬೇಕು ಅಂತಂದ್ರೆ ನಮ್ಮ ಸರ್ಕಾರ ಏನು ಮಾಡಬೇಕು ಅಂತಂದ್ರೆ ಅಲ್ಲಿ ಬೋರ್ವೆಲ್ಗಳನ್ನ ಹಾಕಿಸ್ಲಿಕ್ಕೆ ಸಹಾಯ ಮಾಡ್ಬೇಕು ಅವಾಗ ತಾನಾ ಕೃಷಿಯಲ್ಲಿ ಇನ್ನು ಹೆಚ್ಚು ಹೆಚ್ಚು ಒಂದ ಬೆಳೆಯನ್ನ ಬೆಳಿಲಿಕ್ಕೆ ಸಹಾಯ ಆಗ್ತೈತಿ ಭೂಮಿಯ ಮತ್ತು ಏನು ಅಂತಾರ ಅಂತಂದ್ರೆ ನಮ್ಮ ಭಾರತ ದೇಶ ಒಳಗೆ ಭೂಮಿಯನ್ನ ಮಾತೆಗೆ ತಾಯಿ ಮಾ ತಾಯಿ ಅಂತ್ಹೇಳಿ ಕರಿತೀವಿ ಭೂತಾಯಿ ತಾಯಿಯನ್ನ ನಾವು ಹೆಂಗೆ ತಾಯಿ ನಮ್ಮನ್ನ ಸಂರಕ್ಷಣೆ ಮಾಡ್ತಾಳೆ ಹಂಗೆ ನಮ್ಮ ಕೃಷಿನು ನಮ್ಮನ್ನ ಸಂರಕ್ಷಣೆ ಮಾಡ್ತೈತಿ ಯಾರೇ ಎಲ್ಲಿ ನೋಡ್ರಿ ಇಡೀ ನಮ್ಮ ವರ್ಲ್ಡ್ ವರ್ಲ್ಡ್ ಕಡೆ ಯೋಚನೆ ಮಾಡಿದ ಅಂತಂದ್ರೆ ಹೆಚ್ಚು ಬೆಳಿಯನ್ನ ಬೆಳೆವಿ ಎಲ್ಲಿ ಎಲ್ಲಿ ಯಾವ ದೇಶ ಒಳಗೆ ಬೆಳಿತಾರೆ ಅಂತಂದ್ರೆ ನಮ್ಮ ಭಾರತ ದೇಶ ಒಳಗೆ ಬೆಳಿತಾರ ಅದು ನಮ್ಮ ಹೆಮ್ಮೆ ಅಂತ್ಹೇಳಿ ಹೇಳ್ಬೋದು ಸ್ಪೆಷಲಿ ಈ ಕಡೆ ಅತಿ ಹೆಚ್ಚಾಗಿ ಬೆಳೆಯುವುದು ಅಂತಂದ್ರೆ ನಮ್ಮ ಉತ್ತರ ಭಾರತ ಕಡೆ ಜ್ವಾಳ ಆಮೇಲೆ ಸಜ್ಜಿ ಆಮೇಲೆ ಕಡ್ಲಿ ಇವೆಲ್ಲ ಆರೋಗ್ಯಯುತವಾದದ್ದು ಬೆಳೆಗಳು ರೀ ನೀವು ನೋಡ್ಬೇಕು ಇವುಯೆಲ್ಲ ಆರೋಗ್ಯಯುತವಾದ ಬೆಳೆಗಳನ್ನ ಬೆಳಿತಾರ ಅಂತ್ಹೇಳಿ ಹೇಳ್ಬೋದು ಇನ್ನ ಆರ್ಥಿಕವಾಗಿ ಖುಷಿ ಖುಷಿ ಹೆಂಗಂತಂದ್ರ ಆರ್ಥಿಕ್ವಾಗಿ ಅಭಿವೃದ್ಧಿ ಹೊಂದ್ಲಿಕುನು ಸಾಧ್ಯ ಆಗ್ತೈತಿ ಯುವ ಪೀಳಿಗೆಗಳನ್ನ ನೋಡ್ರಿ ಈಗ ಬರೇ ಎಲ್ಲರೂ ಸ್ಕೂಲ್ ಕಲೆದು ಕಾಲೇಜ್ ಕಲ್ಯುದು ಇಂಜಿನಿಯರ್ ಮಾಡುದು ಡಾಕ್ಟ್ರ್ ಮಾಡುದು ಯಾರು ಕೃಷಿ ಕಡೆ ಯಾರು ಯೋಚನೇನೆ ಮಾಡಕತ್ತಿಲ್ಲ ಕೃಷಿಯನ್ನ ಜಾಸ್ತಿ ಅವಲಂಬಿತ ಏನು ಮಾಡಿದ್ರೆ ಎಷ್ಟೋ ಎಮ್ ಬಿ ಬಿ ಎಸ್ ಆಗಿರ್ಬೋದು ಬಿ ಎಮ್ ಎಸ್ ಡಾಕ್ಟ್ರ್ ಆಗಿರ್ಬೋದು ಕೆಲವೊಂದು ಸಲ ಮಕ್ಕಳು ಯುವ ಪೀಳಿಗೆಗಳು ಏನು ಮಾಡ್ಲಿಕತ್ತವ ಅಂತಂದ್ರೆ ತಮ್ಮ ತಮ್ಮ ಕೃಷಿಯನ್ನ ಬಿಟ್ಟ ಬೇರೆ ಕಡೆ ವ್ಯಾಮೋಹವಾಗಿಗೊಂಡ ಎಲ್ಲರೂ ಕೃಷಿ ಜೀವನವನ್ನ ಬಿಟ್ಟ ಬೇರೆ ಕಡೆಯೆಲ್ಲ ಸಾಫ್ಟ್ವೇರ್ ಇಂಜಿನಿಯರ್ ಆಗುದು ಆಮೇಲೆ ಡಾಕ್ಟ್ರ್ ಆಗುದು ಇಂಜಿನಿಯರ್ ಆಗುದು ಮಾಡ್ಲಿಕತ್ತಾರ ಯುವ ಪೀಳಿಗೆಗಳು ಕೃಷಿ ಕಡೆ ಗಮನವಹಿಸಿದ್ರೆ ಅಂತಂದ್ರೆ ಅವ್ರು ಅಷ್ಟು ಬೆಳ್ದವ್ರೆ ಯಾರು ಇಲ್ಲ ಅಂತ್ಹೇಳಿ ಹೇಳ್ಬೋದು ಇಡೀ ನಮ್ಮ ಭಾರತ ದೇಶಕ್ಕಾಗಲಿ ಇಡೀ ವರ್ಲ್ಡಿಗಾಗಲಿ ಜಗತ್ತಿಗಾಗಲಿ ಕೃಷಿ ಭಾಳ ಇಂಪಾರ್ಟೆಂಟ್ ಅಂತ್ಹೇಳಿ ಹೇಳ್ಬೋದು ಆರ್ಥಿಕವಾಗಿನು ಇದು ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಆಗ್ತೈತಿ ಆರ್ಥಿಕವಾಗಿ ಹೆಂಗೆ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಆಗ್ತೈತಿ ಅಂತಂದ್ರೆ ನೋಡ್ರಿ ಈಗ ಒಂದು ಬೆಳೆ ಬೆಳಿತೇವಿ ಎಷ್ಟು ಹಾಕಿ ಬೆಳಿತೇವೆ ರೀ ನಾವು ಒಂದು ಎರಡು ಎಕ್ರೆ ಜಮೀನು ಇತ್ತಂತಂದ್ರ ಅಲ್ಲಿ ಭಾಳ ಅಂತಂದ್ರ ಒಂದು ಹತ್ತು ಹತ್ತು ಸೊಲ್ಗಿ ಅಷ್ಟ ಹತ್ತು ಮಾಪಷ್ಟು ನಾವು ಜ್ವಾಳ ಬಿತ್ನೆ ಮಾಡಿದೇವೆ ಅಂತಂದ್ರೆ ಒಂದು ಎರಡು ಎಕ್ರೆ ಒಳಗೆ ನಾವು ಜ್ವಾಳಗಳನ್ನ ಬೆಳಿಬೋದು ಆ ಜ್ವಾಳನ ನಮ್ಮ ಆರ್ಥಿಕ ಅಭಿವೃದ್ಧಿ ಹೆಂಗೆ ಹೆಚ್ಚಾಗ್ತೈತಿ ಅಂತಂದ್ರೆ ಎಷ್ಟು ರೀ ಹತ್ತು ಸೊಲ್ಗಿ ಜ್ವಾಳ ಮಾಡಿರ್ತೇವೆ ಹತ್ತು ಸೊಲ್ಗಿ ಜ್ವಾಳ ಹಾಕಿರ್ತೀವಿ ಅದಕ್ಕೆ ಚಂದಾಗಿ ಒಂದು ಸಾವಯವ ಗೊಬ್ಬರ ಹಾಕಿ ಬೆಳೆಸಿದ್ದೇವೆ ಅಂತಂದ್ರೆ ಅದಕ್ಕೆ ಏನು ಜಾಸ್ತಿ ಮಳಿ ನೀರು ಅವಲಂಬಿತವಾಗಿರ್ತೈತಿ ಭಾಳ ಎರಡು ಮೂರು ಸರ್ತಿ ಮಳೆ ಬಂತಂದ್ರ ತಾನ ಜ್ವಾಳ ತಾನ ಬೆಳಿತೈತಿ ಅವಾಗ ಏನು ಆಗ್ತೈತಿ ಯಾವುದೋ ಹೆಚ್ಚಿಗಿ ಖರ್ಚ್ ಇರ್ಲಾರ್ದೆ ಬೆಳೆಯುವಂಥಾ ಆಹಾರಗಳನ್ನ ಕೃಷಿಯಲ್ಲಿ ಬೆಳೆದ ನಾವು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಆಗ್ತೈತಿ ಅಂತ್ಹೇಳಿ ಹೇಳ್ಬೋದು ಆರ್ಥಿಕವಾಗಿ ಹೆಚ್ಚಿಗೆ ಬೆಳವಣಿಗೆ ಆಯ್ತು ಅಂದ್ರ ನಮ್ಮ ದೇಶ ಕೂಡ ಬೆಳವಣಿಗೆ ಆಗ್ತೈತಿ ಯುವ ಪೀಳಿಗೆಯನ್ನ ಕೃಷಿಯಲ್ಲಿ ಹೆಚ್ಚಿಗೆ ಅಭಿವೃದ್ಧಿ ಪಡಿಸ್ಬೇಕು ರೀ ನಾವು ಯಾರು ನಾವು ನೋಡ್ರಿ ನಾವಾಗಲಿ ಎಲ್ಲಾ ಹಳ್ಳಿ ವಾತಾವರ್ಣ ಬಿಟ್ಟು ಎಲ್ಲರು ಇಲ್ಲಿ ನಗರ ಕಡೆ ವಲಸೆ ಬರ್ಲಿಕತ್ತಾರೆ ನಗರ ಜೀವನವನ್ನ ಭಾರಿ ವ್ಯಾಮೋಹಗೊಂಡ ನಗರ ಕಡೆ ವಲಸೆ ಬರ್ಲಿಕತ್ತಾರ ನಗರ ಒಳಗೆ ಬಂದಾಗ ಗೊತ್ತಾಗುದ ಏನು ಕಷ್ಟ ಐತಿ ಏನು ಸುಖ ಐತಿ ಬಟ್ ಆರೋಗ್ಯಯುತವಾದ ಗಾಳಿ ನಮ್ಗೆ ಆರೋಗ್ಯಯುತ್ವಾದ ಆಹಾರ ಆರೋಗ್ಯವನ್ನ ಎಲ್ಲಿ ಕಣ್ಕೊಬೇಕು ಅಂತಂದ್ರ ನಮ್ಮ ಕೃಷಿಯಲ್ಲಿ ಕಣ್ಕೊಬೇಕು ನಮ್ಮ ಹಳ್ಳಿಗಳಲ್ಲಿ ಕಾಣ್ಕೊಬೇಕು ಅಂತ್ಹೇಳಿ ಹೇಳ್ಬೋದು ಯುವ ಪೀಳಿಗೆಗಳು ಏನು ಮಾಡ್ಲಿಕತ್ತಾವು ಅಂತಂದ್ರೆ ಮನೆ ಒಳಗೆ ಎಷ್ಟೋ ಜಮೀನು ಇರ್ತಾವ ರೀ ಹತ್ತು ಎಕ್ರೆ ಇಪ್ಪತ್ತು ಎಕ್ರೆ ಇಲ್ಲಿ ಸಾಮಾನ್ಯವಾಗಿ ನಮ್ಮ ಭಾರತ ದೇಶ ಒಳ್ಗ ಬ್ಯ ಕೃಷಿ ಇರುದ ಒನ್ನೊಂದು ಮನೆಗೆ ಇರುದಂತಂದ್ರೆ ಮಿನಿಮಮ್ ಅಂದ್ರ ಐದು ಎಕ್ರೆದಿಂದ ಸ್ಟಾರ್ಟ್ ಆಗ್ತವ ಭೂಮಿಗಳು ಒನ್ನೊಂದು ಮನೆ ಒಳಗೆ ಒನ್ನೊಂದು ಕುಟುಂಬ ಒಳ್ಗ ಐದೈದು ಎಕ್ರೆ ಜಮೀನು ಅದಾವ ಮೂರು ಮೂರು ಎಕ್ರೆ ಐದೈದ್ದು ಎಕ್ರೆ ಜಮೀನು ಇಟ್ಕೊಂಡ ಎಷ್ಟು ಸಾವಯುತ್ವಾದ ಗೊಬ್ರನ ಯೂಸ್ ಮಾಡಿ ಆರ್ತೀಕ್ವಾಗಿ ಅಭಿವೃದ್ಧಿ ಹೊಂದ್ಲಿಕ್ಕೆ ಸಾಧ್ಯ ಆಗ್ತವು ಬಟ್ ಅದನ್ನ ಬಿಡ್ತಾರ ಜನ ಈಗ ಯುವ ಪೀಳಿಗೆಗಳು ಏನು ಮಾಡ್ಲಿಕತ್ತಾವ ಅಂತಂದ್ರೆ ನಗರ ಕಡೆ ವಲಸೆ ಬಂದು ಏನು ಮಾಡ್ತಾವು ಅಂತಂದ್ರೆ ನಗರ ಜೀವನಕ್ಕೆ ಅಡಾಪ್ಟ್ ಆಗಿ ನಾವು ಇಂಜಿನಿಯರ್ ಅದೇವಿ ನಾವು ಡಾಕ್ಟ್ರ್ ಅದೇವಿ ಇನ್ನೊಂದು ಹುದ್ದೆ ಮಾಡ್ದೇವಿ ಇನ್ನೊಂದು ಹುದ್ದೆ ಮಾಡ್ದೇವಿ ಬಿಸಿನೆಸ್ ಮಾಡ್ದೇವಿ ಅದು ಮಾಡ್ದೇವಿ ಇದು ಮಾಡ್ದೇವಿ ಮಾಡ್ತಾರ ಬಟ್ ಕೃಷಿ ಒಳಗೆ ತಾಯಿ ಛಂದಗೆ ನಮ್ಮ ಭೂಮಿತಾಯಿ ಭೂಮಿತಾಯಿ ನಮ್ಮನ್ನ ಸಂರಕ್ಷಣೆ ಮಾಡಿದ್ರೆ ನಾವು ಆಕಿನ ಸಂಕ್ಷಣೆ ಮಾಡಿದ್ರೆ ಅಕಿ ನಮ್ಮನ್ನ ಜನ್ರ ನಡ್ವ ಎದ್ದು ನಿಂದ್ರಿಸ್ಬೋದು ಅಂತ್ಹೇಳಿ ಹೇಳ್ಬೋದು ಈಗ ಬಾಳೆ ಬಾಳಿ ಬೆಳಿಬೋದು ಜೋಳ ಬೆಳಿಬೋದು ಕಡ್ಲಿ ಬೆಳಿಬೋದು ಹತ್ತಿ ಬೆಳಿಬೋದು ನೀರು ಇಲ್ಲಾ ಅಂತಂದ್ರು ಕೆಲವೊಂದು ಬೆಳೆಗಳನ್ನ ಬೆಳೆದು ಹೆಚ್ಚಿಗೆ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಆಗ್ತೈತಿ ಅಂತ್ಹೇಳಿ ಹೇಳ್ಬೋದು ಯುವ ಪೀಳಿಗೆಗಳು ಏನು ಮಾಡ್ತಾವ ಅಂತಂದ್ರೆ ಈಗಿಂದ ನೋಡ್ರಿ ನೀವು ಏನು ಕಲಿಲಿಕತಿಯಪ್ಪ ನಾನು ಇಂಜಿನಿಯರ್ ಕಲಿಯಕತ್ತೀನಿ ಏನು ಕಲಿಲಿಕತ್ತಿ ನಾನು ಡಾಕ್ಟ್ರಿಗೆ ಓದ್ಲಿಕತ್ತೀನಿ ರೀ ನಿನ್ನ ಪಪ್ಪ ಏನು ಮಾಡ್ಲಿಕತ್ತಾರ ಕೃಷಿ ಮಾಡ್ತಾರೆ ರೀ ಕೃಷಿನೇ ನಾವು ಅವಲಂಬನೆ ಮಾಡ್ಕೊಂಡು ನಾವು ಏನ್ರ ನಾವು ಆರ್ಥಿಕ್ವಾಗಿ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಆಗ್ತೈತಿ ಅಂತ ಯಾರು ಯೋಚನೆನೆ ಮಾಡಕತ್ತಿಲ್ಲ ನಾವು ಆಗಲಿ ಇನ್ನೊಬ್ರು ಆಗಲಿ ಇನ್ನೊಬ್ರು ಆಗಲಿ ಎಲ್ಲರೂ ಏನು ಮಾಡ್ತಾರೆ ಅಂತಂದ್ರೆ ಐಷಾರಾಮಿ ಜೀವನವನ್ನ ಆರೋಗ್ಯ ಆರೋಗ್ಯ ಹಾಳು ಮಾಡ್ಕೊಂಡರೂನು ಐಷಾರಾಮಿ ಜೀವನ ಬಗ್ಗೆ ಹೋಗ್ತಾರಾ ಬಟ್ ಕೃಷಿಯನ್ನ ಅವಲಂಬನೆ ಮಾಡಿ ಕೃಷಿಯಲ್ಲಿ ಆರ್ಥಿಕವಾಗಿ ಅಬಿ ಅವ್ ಆರ್ಥಿಕವಾಗಿ ಅಭಿವೃದ್ಧಿ ಪಡ್ಸ್ಕೊಬೋದು ಅಂತ್ಹೇಳಿ ಯಾರು ಯೋಚನೆ ಮಾಡಕ್ಕಿಲ್ಲ ಅಗ್ರಿಕಲ್ಚರ್ ಅನ್ನುದು ನಮ್ಮ ಕೃಷಿ ಅನ್ನುದು ನಮ್ಮ ಒಂದು ಏಳಿಗೆಗೆ ಅಭಿವೃದ್ಧಿಗೆ ಸಾಧ್ಯ ಆಗ್ತೈತಿ ಬರೇ ನಮ್ಮ ಏಳಿಗೆಗೆ ಅಷ್ಟೇ ಅಲ್ಲ ನಮ್ಮ ದೇಶದ ಅಭಿವೃದ್ಧಿನು ಆರ್ಥಿಕ್ವಾಗಿ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಆಗ್ತೈತಿ ಅಂತ್ಹೇಳಿ ಹೇಳ್ಬೋದು ಒಟ್ಟಾರೆ ಏನು ಹೇಳ್ಬೇಕು ಅಂತಂದ್ರೆ ಕೃಷಿಯ ಮೆಚ್ಚಿನ ವಿಷಯಗಳು ನೀರಾವರಿ ಆಗಿರ್ಬೋದು ದ್ರಾಕ್ಷಿ ಬೆಳಿಬೋದು ನೀರಾವರಿ ನೀರಾವರಿ ಭೂಮಿ ಇತ್ತಂದ್ರೆ ಅಲ್ಲಿ ದ್ರಾಕ್ಷಿಯನ್ನ ಬೆಳದ ಒಂದು ಎಕ್ರೆ ಒಳಗೆ ಎಷ್ಟೋ ಲಕ್ಷಗಟ್ಲೆ ಒಂದು ವರ್ಷಕ್ಕೆ ಎಷ್ಟೋ ಲಕ್ಷಗಟ್ಲೆ ಅದು ನಮ್ಮ ಆರ್ಥಿಕ್ವಾಗಿ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಆಗ್ತೈತಿ ನೋಡ್ರಿ ಈ ಕಡೆ ದ್ರಾಕ್ಷಿ ಜಾಸ್ತಿ ಬೆಳಿತಾರೆ ಆಮೇಲೆ ದಾಳಂಬ್ರಿ ಜಾಸ್ತಿ ಬೆಳಿತಾರ ಹಣ್ಣು ಹಂಪಲುಗಳನ್ನು ಎಲ್ಲಾ ಜಾಸ್ತಿ ಬೆಳಿತಾರ ಬಟ್ ಕೃಷಿಯಲ್ಲಿ ಅಭಿವೃದ್ಧಿ ಹೊಂದಿದ್ರ ಮಾತ್ರ ಸಾಧ್ಯ ಆಗ್ತೈತಿ ಅಂತ್ಹೇಳಿ ಹೇಳ್ಬೋದು ಇಲ್ಲಿ ಯುವ ಪೀಳಿಗೆಗಳು ಏನು ಮಾಡ್ಬೇಕು ಕೃಷಿಯನ್ನ ಅವಲಂಬನೆ ಮಾಡಿ ಕೃಷಿಯಲ್ಲಿ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಆಗ್ತೈತಿ ಅವ್ರೇ ಅಗ್ರಿಕಲ್ಚರ್ ಅಂತ ಅಗ್ರಿಕಲ್ಚರ ಬಿ ಬಿ ಎಸ್ ಇ ಅಗ್ರಿಕಲ್ಚರ್ ಎಮ್ ಎಸ್ ಇ ಅಗ್ರಿಕಲ್ಚರ್ ಮಾಡಿ ಆರ್ಥಿಕವಾಗಿ ಯುವ ಪೀಳಿಗೆಗಳು ಕೃಷಿಯಲ್ಲಿ ಕೆಲಸ ಮಾಡಿ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಆಗ್ತೈತಿ ಅಂತ್ಹೇಳಿ ಹೇಳ್ಬೋದು ಇಲ್ಲಿ ಒಟ್ಟಾರೆ ಏನು ಹೇಳ್ಬೇಕು ಅಂತಂದ್ರೆ ನಮ್ಮ ಭಾರತ ದೇಶದ ಬೆನ್ನೆಲುಬು ಯಾವ್ದು ಆಗಿರ್ತೈತಿ ಕೃಷಿ ಆಗಿರ್ತೈತಿ ಕೃಷಿ ಇನ್ನ ಆರ್ಥಿಕ್ವಾಗಿ ಬೆಳವಣಿಗೆ ಹೊಂದಲಿಕ್ಕೆ ಸಾಧ್ಯ ಆಗ್ತೈತಿ ಅಂತ್ಹೇಳಿ ಹೇಳ್ಬೋದು